ಶಾಲೆಯಲ್ಲಿ ನನಗೆ ನನ್ನ ನೆನ್ಪು ಬಂದು ನನಗೆ ಮತ್ತು ನನ್ನ ನೆಚ್ಚಿನ ವಿಷಯ ಅಂದರೆ ಕನ್ನಡವಾಗಿತ್ತು ಎ ಮೊದಲನೇ ಪಾಯಿಂಟ್ ಏನಂದರೆ ಕನ್ನಡಾನೇ ನೆಚ್ಚಿನ ವಿಷಯ ಏಕೆಂದರೆ ನಮ್ಮ ರಾಷ್ಟ್ರ ಭಾಷೆ ಕನ್ನಡ ಮತ್ತು ನನ್ನ ಆಡು ಭಾಷೆ ಕನ್ನಡ ನನ್ನ ಮನೆಯ ಭಾಷೆ ಕನ್ನಡ ನನ್ನ ನೆಚ್ಚಿನ ಭಾಷೆ ಕನ್ನಡ ಜೈ ಕನ್ನಡ ಜೈ ಕನ್ನಡಾಂಬೆ ಜೈ ಕನ್ನಡ ಮಾತೆ ಕನ್ನಡವೇ ನನ್ನ ನೆಚ್ಚಿನ ಭಾಷೆ ಯಾಕೆ ನೆಚ್ಚಿನ ಮತ್ತು ಮೆಚ್ಚಿನ ವಿಷಯವಾಗಿತ್ತು ಏಕೆಂದರೆ ಕನ್ನಡದಲ್ಲಿ ಮಾತನಾಡುತ್ತಿದ್ದರೆ ನನಗೆ ಒಂದು ಥರದ ಖುಷಿಯಾಗುತ್ತದೆ ಅದನ್ನು ಬರೆಯುತ್ತದೆ ಒಂದು ತನ ರೋಮಾಂಚನ ಕನ್ನಡದಲ್ಲಿ ಬೇರೆ ಬೇರೆ ಕನ್ನಡ ನಮ್ಮ ಕನ್ನಡ ಪುಸ್ತಕದಲ್ಲಿ ಶಾಲೆಯ ಕನ್ನಡ ಪುಸ್ತಕದಲ್ಲಿ ಬೇರೆ ಬೇರೆ ಬೇರೆ ತರಹದ ವಿಷಯಗಳು ಇರುತಿತ್ತು ಹೇಗೆಂದರೆ ಮೊದಲು ಗದ್ಯ ಆಮ್ಯಾಗೆ ಪದ್ಯ ಆಮ್ಯಾಗೆ ಕತೆಗಳು ಆಮ್ಯಾಗೆ ಗಾದೆಗಳು ಆಮ್ಯಾಗೆ ಪತ್ರಗಳು ಆಮೆಗೆ ಸಂದರ್ಭಗಳು ಹೀಗೆ ಇರುತ್ತಿದ್ದವು ಅದಕ್ಕಾಗಿ ಹೀಗೆ ಗದ್ಯದಲ್ಲಿ ಅಂದರೆ ಪಾಠದಲ್ಲಿ ಯಾವುದಾದರೂ ಒಂದು ನೆ ಒಂದು ಸಂದರ್ಭ ಮನುಷ್ಯನ ಒಂದು ಸಂದರ್ಭವೊನರಲ್ಲಿ ವಿವರಿಸಿದ್ದೆ ವಿವರಿಸಿರುತ್ತೆ ಗದ್ಯದಲ್ಲಿ ಹಾಗಿರುವುದಿಲ್ಲ ಗದ್ಯದಲ್ಲಿ ಕವಿಗಳು ಈ ಗದ್ಯದಲ್ಲಿ ಕವಿಗಳು ತಮ್ಮ ಅನಿಸಿಕೆಯನ್ನು ಬರೆಯದಿರುತ್ತಾರೆ ಆದರೆ ಪದ್ಯದಲ್ಲಿ ಕವಿಗಳು ತಮ್ಮ ಅನಿಸಿಕೆಯನ್ನು ಸಣ್ಣವ ಸಣ್ಣದೊಂದು ಆದ ಒಂದು ಭಾಷೆಯಲ್ಲಿ ಬರೆದಿರುತ್ತಾರೆ ಅದನ್ನು ನಾವು ತಿಳಿದುಕೊಂಡು ಬರೆಯಬೇಕು ಹೇಗೆಂದರೆ ಪದ್ಯದಲ್ಲಿ ಹಾಡುವ ಮುಖಾಂತರ ನಾವು ಆ ಪದ್ಯವನ್ನು ತಿಳಿಯಲಿಕ್ಕೆ ತಿಳಿದುಕೊಳ್ಳಬೇಕು ತಿಳಿದು ತಿಳಿದುಕೊಳ್ಳಬಹುದು ಅದು ಪದ್ಯ ನಾಲ್ಕು ಸಾಲಿನದಾಗಿರಬಹುದು ಐದು ಸಾರಿನದಾಗಿರಬಹುದು ಹಾಗೆ ಗಾದೆಗಳು ಗಾದೆ ಮಾಗಮ ಗಾದೆ ಮಾತುಗಳು ನಮ್ಮ ಜೀವನದಲ್ಲಿ ಒಳ್ಳೆಯ ಒಳ್ಳೆಯದನ್ನು ಬೀರುತ್ತದೆ ನಮ್ಮ ಜೀವನವನ್ನು ಓ ಬದಲಾಯಿಸುತ್ತದೆ ಗಾದೆ ಮಾತುಗಳು ಬಹಳ ಉಪಯೋಗವಾಗಿರುತ್ತೆ ಹೇಗೆಂದರೆ ಒಂದು ಗಾದೆ ಹೇಗೆ ಇದೆ ಏನಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ನಾವು ವಾ ದುಡಿದು ನಮ್ಮ ಮೈ ಶ್ರಮಿಸಿದಾಗ ಮಾತ್ರ ನಾವು ಎ ಏ ಮುಂದೆ ಆರಾಮವಾಗಿರಲು ಬರುತ್ತದೆ ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ನಮಗೆ ನಮ್ಮ ಎಷ್ಟು ಇರುತ್ತದೆ ಎಷ್ಟು ಸಂಪತ್ತು ಇರುತ್ತದೆ ಎಷ್ಟು ಗುಣವಿರುತ್ತೆ ಅಷ್ಟರಲ್ಲಿ ನಾವು ಇರಬೇಕು ಹೆಚ್ಚಿನ ಹೆಚ್ಚಿನ ಬಗ್ಗೆ ಹೆಚ್ಚಿನ ಆಸೆ ಬಗ್ಗೆ ಪಕ್ಕದ ಬಗೆ ಆಸೆ ಪಡ ಪಡಬಾರದು ಮತ್ತು ಸಂದರ್ಭಗಳಲ್ಲಿ ಏನೆಂದರೆ ಒಂದು ನಾಲ್ಕು ಸಾಲಿನ ಒಂದು ಪದ್ಯದ ಪ್ರಕಾರ ಕೊಟ್ಟಿರುತ್ತಾರೆ ಆ ನಾಲ್ಕು ಸಾಲನ್ನು ಯಾರು ಯಾವಾಗ ಹೇಗೆ ಬರೆದರು ಎಂದು ನಾವು ಅದನ್ನು ವಿಸ್ತರಿಸಿ ಬರಿಬೇಕು ಮತ್ತು ಆ ಸಂದರ್ಭ ಅಥವಾ ಆ ಸಾಲಿನ ಅರ್ಥವೇನು ಅದು ಏಕೆ ತೆಗೆದುಕೊಂಡಿದ್ದಾರೆ ಅದೇ ಸಾಲನ್ನು ಏಕೆ ತೆಗೆದುಕೊಂಡಿದ್ದಾರೆ ಅದೇ ಅರ್ಥಗಳನ್ನು ಏಕೆ ಬರೆಯುತ್ತಿದ್ದಾರೆ ಎಂದು ಅದರ ಬಗ್ಗೆ ಬರೆಯಬೇಕು ಅನ್ ಹಂತವಾಗಿ ಆ ಸಾಲಿನ ನಾವು ಆ ಸಾಲಿನ ಬಗ್ಗೆ ನಮ್ಮ ಅಭಿಪ್ರಾಯವೇನೆಂದು ಕೂಡ ಬರಿಯಬೇಕು ಮತ್ತು ಪತ್ರದಲ್ಲಿ ಎರಡು ಥರದ ಪತ್ರವಿರುತ್ತದೆ ಆ ಒಂದೂ ನಮ್ಮ ಶಾಲೆಗೆ ಬರೆಯುವ ಪತ್ರ ಒಂದು ಇನ್ನೊಂದು ಲೌಕಿಕ ಅಥವ ಅಲೌಕಿಕ ಪತ್ರ ಮತ್ತು ಪ್ರೇಮಿಗಳು ಬರೆಯುವ ಪತ್ರ ಇರುತ್ತವೆ ಹೀಗೆ ಅದರಲ್ಲಿ ಎರಡು ಇರುತ್ತವೆ ಪತ್ರಗಳಲ್ಲಿ ನಿಮಗೆ ಪತ್ರದ ಬರಹವನು ಗೊತ್ತಿರುತ್ತದೆ ಹೀಗೆ ಕನ್ನಡದಲ್ಲಿ ಇಷ್ಟು ಇಷ್ಟು ಭಿನ್ನವಾಗಿ ಯೋಚಿಸಿ ಬರೆಯಬಹುದು ಅದಕ್ಕಾಗಿ ನನ್ನ ಕನ್ನಡ ಭಾಷೆ ಅಂದರೆ ಬಹಳ ನೆಚ್ಚಿನ ಭಾಷೆ ಕನ್ನಡದಲ್ಲಿ ಇಷ್ಟು ಪ್ರಕಾರಗಳಿವೆ ಹಳೆಗನ್ನಡ ಹೊಸಗನ್ನಡ ನಡುಗನ್ನಡ ಕನ್ನಡದಲ್ಲಿ ಬಹಳ ಕವಿಗಳಿದ್ದಾರೆ ಕುವೆಂಪು ದ ರಾ ಬೇಂದ್ರೆ ಕುವೆಂಪು ದ ರಾ ಬೇಂದ್ರೆ ಚಂದ್ರಶೇಖರ ಕಂಬಾರ ಇದ್ದಾರೆ ಮತ್ತು ಚಂದ್ರಶೇಖರ ಕಂಬಾರ ಇದ್ದಾರೆ ನಮ್ಮ ಕದಮ್ ಕಾ ಥರ ಆ ಕದಮ ಇದ್ ದಾಸರಿದ್ದಾರೆ ಬಸವಣ್ಣನವರು ಬರೆದ ಬರೆದಿರುವ ವಚನಗಳು ಇವೆ ಭಾಳ ಥರ ಇದೆ